ರೈತ್ರುಗಳು ಚೆನ್ನಾಗಿದ್ರೆ ನಮ್ಮ ನಮಗೂ ಊಟ ಕೂಡ ದೇಶಕ್ಕೂ ಒಳ್ಳೆಯದು ಪ್ರತಿ ಸಮಾಜಕ್ಕೂ ಒಳ್ಳೆಯದು ಯಾಕೆಂದರೆ ರೈತರು ಬೆಳೆ ಬೆಳಿಯೊ ಏನು ಅವ್ರು ಬೆಳೆ ಬೆಳಿತಾರೆ ಅದನ್ನೇ ನಾವು ಊಟ ಮಾ ಊಟವಾಗಿ ನಾವು ಸ್ವೀಕರಿಸೋದು ಆದ್ದರಿಂದ ರೈತ್ರನ್ ಉಳಿಸ್ರಿ ರೈತ್ರನ್ನ ಬೆಳೆಸಬೇಕು ಯಾಕೆಂದರೆ ಇವಾಗ ರೈತರುಗಳು ಎಷ್ಟು ತೊಂದರೆ ಅನ್ಬೌಸ್ತಿದ್ದಾರೆ ಅಂದರೆ ಅವ್ರು ಬೆಳಿತಿರೋ ಬೆಳೆಗೆ ಅದಕ್ಕೆ ತಕ್ಕವಾದ ಅವ್ರಿಗೆ ದುಡ್ಡು ಸಿಗ್ತಾ ಇಲ್ಲ ಮತ್ತು ಬೆ ಇವಾಗ ಬೆಳೆ ಬೆಳೆದ್ರೆ ದುಡ್ಡು ಕರೆಕ್ಟಾಗಿ ಸಿಗ್ತಾ ಇರೋ ಟೈಮಲ್ಲಿ ಹವಾಮಾನ ಸಪೋರ್ಟ್ ಮಾಡಲ್ಲ ಮತ್ತು ನೀರು ಈ ರೀತಿ ಎಲ್ಲ ತೊಂದರೆ ಅನ್ಬೌಸ್ತಿದ್ದಾರೆ ಆದ್ದರಿಂದ ನಾವು ಆದಷ್ಟು ನಾವು ನಮ್ಮ ಸರ್ಕಾರದವರು ರೈತ್ರಿಗೆ ಸಹಾಯ ಮಾಡಬೇಕು ಅವ್ರಿಗೆ ಲೋನು ಕಡಿಮೆ ಬಡ್ಡಿ ದರದಲ್ಲಿ ಲೋನನ್ನ ಅವ್ರಿಗೆ ಪ್ರೊವೈಡ್ ಮಾಡಬೇಕು ಮತ್ತು ಅವ್ರಿಗೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲೂ ಕೂಡ ಅವ್ರಿಗೆ ಕೈಗೆ ಎಟಕುವಂಥ ದರದಲ್ಲಿ ಅವ್ರಿಗೆ ಗೊಬ್ಬರ ಮತ್ತು ಉ ಯೂರಿಯ ಮತ್ತು ಅವ್ರಿಗೆ ಬೆಳೆಗಳ್ನ ಬೆಳೆಯೋದಕ್ಕೆ ಆ ಬೀಜಗಳು ಈ ರೀತಿ ಎಲ್ಲ ಸೌಲಭ್ಯ ಮಾಡಿಕೊಟ್ರೆ ಅದು ರೈತ್ರಿಗೂ ಕೂಡ ತುಂಬ ಸಹಾಯವಾಗುತ್ತೆ ಆವಾಗ ನಮ್ಮ ಸಮಾಜಕ್ಕೂ ತುಂಬ ಸಹಾಯವಾಗುತ್ತೆ ಇವಾಗ ರೈತರು ಬೆಳದ್ರೆ ಚೆನ್ನಾಗಿ ಬೆಳೆದ್ರೆ ತಾನೇ ನಮಗೆ ಕಡಿಮೆ ರೇಟಲ್ಲಿ ಸಿಗೋದು ನಮಗೆ ಬೆಳೆಗಳು ಇವಾಗ ಅವರೇ ಕಡಿಮೆ ಬೆಳೆ ಬೆಳದು ಬಿಟ್ರೆ ಆವಾಗ ಅದಕ್ಕೆ ಇವಾಗ ಬೆಳೆಗೆ ಡಿಮ್ಯಾಂಡ್ ಬಂದುಬಿಡುತ್ತೆ ಆವಾಗ ನಮಗೂ ಕೊಂಡ್ಕೊಳಕ್ ಆಗಲ್ಲ ಮತ್ತು ನಾವು ಕೊಂಡ್ಕೊಳ್ಲಿಲ್ಲ ಅಂದರೆ ಅದು ರೈತ್ರಿಗೂ ತೊಂದರೆ ಆಗುತ್ತೆ ನಮಗೂ ತೊಂದರೆ ಆಗುತ್ತೆ ಈ ಕಾರಣದಿಂದ ಸರ್ಕಾರದವರು ಕೂಡ ತುಂಬ ಕಟ್ಟುನಿಟ್ಟಾಗಿ ಈ ರೂಲ್ಸ್ಗಳ್ನ ಫಾಲೋ ಮಾಡಿದ್ರೆ ಅದು ತುಂಬ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಸಣ್ಣ ರೈತ್ರಿಗೂ ಕೂಡ ಹೊಸ ಟೆಕ್ನಾಲಜಿಗಳ್ನೆಲ್ಲ ತಂದು ನಮ್ಮ ದೇಶದಲ್ಲಿ ತೋರಿಸ್ಬೇಕು ಇವಾಗ ಸೌತೆಕಾಯಿ ಮೆಡಿಸಿನ್ ಸೌತೆಕಾಯಿ ಈ ರೀತಿ ಎಲ್ಲ ಬೆಳಿತಾರಲ್ಲ ಇದನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಆವಾಗ ಅವ್ರು ಇವಾಗ ನಾವು ಜಾಸ್ತಿ ಬೆಳಿಬೇಕಂದ್ರು ರೈತ್ರಿಗೆ ನಾವು ಮಿಷಿನ್ ಮೂಲಕ ನಾವು ಅಡಿಕೆ ಸುಲಿಯೋದು ಕೊಬ್ರಿ ಸುಲಿಯೋದು ಈ ಕಾ ಥರ ಮಿಷಿನ್ಗಳ್ನೆಲ್ಲ ತಂದುಕೊಂಡಷ್ಟು ಅದು ರೈತ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ಅವರು ಬೇಗ ಬೇಗ ಟೈಮ್ ಸೇವ್ ಮಾಡ್ಕೊಂಡು ಇವನ್ನೆಲ್ಲ ಸುಲ್ದು ಅವರು ಮ ಅದನ್ನು ಮಂಡಿಗಳ್ಗಾಕಿ ಅವ್ರು ನೆಕ್ಸ್ಟು ಅವ್ರು ಬೇರೆ ಬೆಳೆಗಳನ್ನ ಬೆಳೆಯೋಕ್ಕೆ ಅವ್ರಿಗೆ ಸಹಾಯಮಾಡುತ್ತೆ ಈ ರೀತಿ ಮಾಡಿದಾಗ ಅವರು ಸಮಸ್ಯೆಗಳನ್ನ ಎದುರ್ಸೋಕ್ಕೆ ಅವ್ರಿಗೆ ಯಾವುದೇ ಸವಾಲುಗಳ್ನ ಎದುರ್ಸೋಕ್ಕೆ ಅವ್ರಿಗೆ ಸಹಾಯವಾಗುತ್ತೆ ಮತ್ತೆ ರೈತ್ರಿಗೆ ಮುಖ್ಯವಾದ ಸವಾಲ್ಗಳು ಅವ್ರಿಗೆ ಏನಂದರೆ ಅವ್ರಿಗೆ ಆರ್ಥಿಕ ಬೆಂಬಲ ಕೊಡಬೇಕು ಇವಾಗ ಮಳೆ ಬೆಳೆ ಚೆನ್ನಾಗಾದಾಗ ಯಾವುದೇ ರೀತಿ ರೈತರು ಕೈ ಚಾಚುವುದಿಲ್ಲ ಇವಾಗದೇ ಅವ್ರಿಗೆ ಹವಾಮಾನ ಇಲಾಖೆ ಇದರಲ್ಲಿ ಮುಂಚೆನೇ ಅವ್ರಿಗೆ ತಿಳಿಸ್ಬೇಕು ಈ ಈ ಈ ಬೆಳೆಗೆ ಈದ್ ಈವ ಹವಾಮಾನ ಇದ್ದಾಗ ಮಾತ್ರ ಬೆಳೀರಿ ಅಂತ ಅವ್ರಿಗೆ ತಿಳಿಸ್ಬೇಕು ಇಲ್ಲ ಮಳೆ ಆಗುತ್ತಾ ಇಲ್ವ ಅಂತ ಮುಂಚೆನೆ ತಿಳಿಸ್ಬೇಕು ಇವಾಗ ಮಳೆ ಆಗಿಲ್ಲಾಂದರೆ ಅವ್ರಿಗೆ ಸ್ವಲ್ಪ ಆರ್ಥಿಕ ಬೆಂಬಲ ಕೊಡಬೇಕು ಸರ್ಕಾರದಿಂದ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಕೊಡಬೇಕು ಮತ್ತೆ ಅವರಿಗೆ ಯಾವುದೇ ರೀತಿ ಬ್ಯಾಂಕ್ಗಳಿಂದ ತೊಂದರೆ ಆಗಬಾರ್ದು ಈ ಥರ ಎಲ್ಲ ಅವರು ಸವಾಲುಗಳ್ನ ಎದುರ್ಸ್ಬೇಕಾರೆ ಇವ್ರು ಸರ್ಕಾರದವರು ಅವ್ರಿಗೆ ಸಹಾಯ ಮಾಡಿದ್ರೆ ಅವ್ರಿಗೆ ತುಂಬ ಸ್ ಎಲ್ಪ್ ಆಗುತ್ತೆ ಆವಾಗ ಎಲ್ಲ ರೈತ್ರುಗಳು ಉಳಿತಾರೆ ನಮಗೂ ಹೊಟ್ಟೆ ತುಂಬುತ್ತೆ ಅವ್ರಿಗೂ ಸಹಾಯವಾಗುತ್ತೆ ಎಲ್ಲ ಜನ್ಗಳ್ಗೂ ಇದು ಇವಾಗ ಯಾರೇ ನಾವು ಎಲ್ಲ ಮನುಷ್ಯನಿಗೆ ಮುಖ್ಯವಾದದ್ದು ಅಂದರೆ ಉಸ್ರಾಡಕ್ಕೆ ಗಾಳಿ ಕುಡಿಯಕ್ಕೆ ನೀರು ಹೊಟ್ಟೆಗೆ ಊಟ ಇದನ್ಬಿಟ್ಟು ನೆಕ್ಷ್ಟು ಇನ್ನೆಲ್ಲ ಬೇಕಾಗಿರೋದು ನಮಗೆ ಬೈಕು ಕಾರು ಲ್ಯಾಪ್ಟಾಪು ಮೊಬೈಲು ಇದೆಲ್ಲ ನೆಕ್ಷ್ಟು ಫಸ್ಟು ನಮಗೆ ಬೇಸಿಕ್ ನೀಡೇ ನಮಗೆ ಬೇಕಾಗಿರೋದು ಆದ್ದರಿಂದ ನಾವು ಬೇಸಿಕ್ ನೀಡ್ಗೆ ನಾವು ಸಪೋರ್ಟ್ ಮಾಡಬೇಕು ರೈತರು ನಮ್ಮ ದೇಶದ ಬೆನ್ನೆಲುಬು ಎಂದು ಕರಿತಾರೆ ಆದ್ದರಿಂದ ನಾವು ಆದಷ್ಟು ರೈತ್ರಿಗೆ ಗೌರವಿಸ್ಬೇಕು ರೈತ್ರಿಗೆ ಸಹಾಯ ಮಾಡಬೇಕು ಅವ್ರಿಗೆ ಮರ್ಯಾದೆ ಕೊಡಬೇಕು ಇದು ಸರ್ಕಾರದವರು ಕೂಡ ಇದು ಜನ ಸಾಮಾನ್ಯರು ಕೂಡ ಇ ಮಾಡಬೇಕು ಆದಷ್ಟು ತಂತ್ರಗಾ ಹೊಸ ತಂತ್ರಜ್ಞಾನ ಬಂದಿರುವ ಮಿಷ್ನರಿಗಳ್ನ ನಮ್ಮ ದೇಶಕ್ಕೆ ತಂದು ನಮ್ಮ ರೈತ್ರಿಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಯಾವ್ರೀತಿ ಫರ್ಟಿಲೈಝರ್ಸ್ ಹೊಡಿಬೌದು ಯಾವ ರೀತಿ ನಾವು ಡ್ರಿಪ್ ಇರಿಗೇಷನ್ ಮಾಡ್ಬೌದು ಯಾವ ರೀತಿ ನಾವು ಟೆಕ್ನಾಲಜಿ ಮೂಲಕ ನಾವು ಆನ್ ಆ್ಯಂಡ್ ಆಫ್ ಡ್ರಿಪ್ ಇರಿಗೇಷನ್ ಮಾಡ್ಕೊಬೋದು ಮೊಬೈಲಲ್ಲೇ ಇಲ್ಲ ಟೈಮಿಂಗ್ ಸೆಟ್ ಮಾಡಿ ಮಾಡ್ಕೊಳದು ಮೋಟ್ರು ಆಟೊಮೆಟಿಕ್ ಆನ್ ಆ್ಯಂಡ್ ಆಫ್ ಈ ರೀತಿ ಎಲ್ಲರ್ಗು ನಾವು ತಂತ್ರಜ್ಞಾನದ ಫೆಸಿಲಿಟಿ ತೋರಿಸ್ಕೊಟ್ಟಾಗ ಅದು ರೈತ್ರಿಗೆ ತುಂಬ ಸಹಾಯವಾಗುತ್ತೆ ಅವ್ರಿಗೆ ಬೆಳೆ ಬೆಳೆಯಲು ತುಂಬ ಅದು ಸಹಾಯವಾಗುತ್ತೆ ಅಂತ ಹೇಳ್ತೀನಿ